ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಒಂದು ಸಾವಿರದ ಐನೂರ ಹದಿನೆಂಟು ಮೂರು ಸಾವಿರದ ನೂರ ಎಂಬತ್ತು ಮೂರು ಸಾವಿರದ ಇನ್ನೂರ ನಲ್ವತ್ತೊಂದು ಐದು ಸಾವಿರದ ಇನ್ನೂರ ತೊಂಬತ್ತು